ಕೊಳವೆ ಬಾವಿ ಮೋಟರಲ್ಲಿ ನೀರಿನ ಆಳದಲ್ಲಿರುವ ನೀರನ್ನು ಮೋಟ್ರನ ಸಹಾಯದಿಂದ ಮೇಲೆತ್ತಕ್ಕೆ ಮೇಲೆತ್ತಿರೆ ಕೊಳವೆಯಲ್ಲಿ ಬಾವಿಲಿ ನೀರು ಬರುತ್ತೆ ವಿದ್ಯುತ್ಚಕ್ತಿಯ ಸಂಪರ್ಕ ಬೇಕು ಇದಕ್ಕೆ ಮತ್ತೆ ನಮ್ಮೂರಲ್ಲಿ ದೊಡ್ಡ ನೀರು ಬ ಎಲ್ಲರೂ ಬಳಸುವಂಥ ಒಂದು ದೊಡ್ಡ ಚಕ್ರ ಬಾವಿ ಇದೆ ಆ ನೀರನ್ನು ಎಲ್ಲರೂ ಬಳಸ್ಕೊಳ್ತಾರೆ